ಹಾಂ ಹೇಳ್ರಿ ಹಾಂ ನಮ್ದು ವರ್ಕ್ ಎಲ್ಲ ಮುಗ್ದೈತಿ ರೀ ಮುಂದ ನಾವು ಇಲ್ಲಿಯದೆಲ್ಲ ಕೆಲಸ ಎಲ್ಲ ಮುಗಿತ್ರ ಅದಕ್ಕೆ ಈಗ ಅವ್ನ ಏನಾತಿ ಇದು ಆದ್ಮ್ಯಾಗು ಏನಾಗ್ತ್ರೀ ಬ್ಯಾರೆ ಕಡೇ ಹೋಗಿದಾರ ಹೇಳ್ರಿ ಇದು ಮಾಡಸ್ತೇವೆ ಒಯ್ತೇವೆ ಖರೆ ಗಾಡಿ ಸಿಗ್ಬೇಕು ರೀ ಅಮೌಂಟ್ ಅಂದ್ರ ಹಂಗೆ ನೀವು ಮತ್ತು ಅದಕ್ಕೆಲ್ಲ ವ ಎದು ಮಾಡ್ಬೇಕಾರ ಬಾಡ್ಗಿ ಕೊಡ್ಬೇಕಾರ ನೀವು

ಹ್ಞೂ ಆತ್ರೆ ಜ್ವಾಜಿ ಭಾಳ ಆಕವೂ ಒಂದು ಗಾಡಿಗೆ ಬಂದ್ರ ಬರ್ತಾವು ಬರ್ಬೇಕು ಏನೈತಿ ಮತ್ತು ಒಂದು ಗಾಡಿ ಯಾಕೆ ಅವ್ರು ಏನಾಕತೀ ಭಾಳ ಪಾಟಾ ರೋಡ ಸರಿ ಇಲ್ರಿ

ಹಾಂ ಹಾಂ ಹಾಂ ಆಯ್ತು ಆಯ್ತು ಅಷ್ಟು ಮಾಡುಣ ರೀ ಮತ್ತು ಇಲ್ದಾರ ನೀವು ಇದು ಮಾರಿ ಪಾಪಾ ಇದು ಆಕೇತಿ ನೋಡ್ರಿ ಬಾಡ್ಗಿದಾರ ಅವ್ರ ತೆಡಿಬೇಕರ್ದ

ಹಾಂ ಹಾಂ ಹಾಂ ಯಾಕೆ ಈಗಾಗಲೆ ಡಿಜಾಲ್ ಭಾಳ್ ಮಾಡ್ತರಾ ಈ ಕಡೆ ಎಲ್ಲಾರೆ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಸರಿ